ಎಲ್ಲ ರೀತಿಯ ಕಷ್ಟಗಳನ್ನು ಎಲ್ಲ ರೀತಿಯ ಬಾಧಕರವಾಗಿರ್ತಕ್ಕಂತಹ ವಿಷಯಗಳನ್ನು ದೂರ ಮಾಡಲು ಸಾಂಗ್ಸಾಗಿರಲಿ ಇಲ್ಲ ಸಿನಿಮಾಗಳಾಗಿರಲಿ ನಮ್ಮನ್ನು ಅತಿ ಹೆಚ್ಚು ಮನೋರಂಜನೆಯನ್ನಾಗಿ ಮಾಡುತ್ತದೆ ನಾವು ಎಂಥ ಸಂದರ್ಭದಲ್ಲೂ ನಾವು ಕೇಳುವಂತಹ ಹಾಡುಗಳಾಗಿರ್ಲಿ ನೋಡುವಂತಹ ಸಿನಿಮಾಗಳಾಗಿರ್ಲಿ ಅದು ನಮಗೆ ತುಂಬ ಸಂತೋಷವಾಗಿರ್ತಕ್ಕಂತಹ ಮನಸನ್ನು ಉಂಟು ಮಾಡುತ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಸಿನಿಮಾವನ್ನು ನೋಡುತ್ತಿರಬೇಕಾದರೆ ಅದರಲ್ಲಿ ನಾವೇ ಮಾಡುತ್ತಿದ್ದೇವೋ ಅಂತ ನಮಗೆ ಅನ್ನಿಸುತ್ತದೆ ಹಾಗಿರಬೇಕಾದ್ರೆ ಎಲ್ಲ ಸಂದರ್ಭಗಳಲ್ಲೂ ಅತಿ ಹೆಚ್ಚು ಮೂವಿಗಳನ್ನು ನೋಡುವುದು ನಮಗೆ ತುಂಬ ಇಷ್ಟವಾಗುತ್ತದೆ ಎಲ್ಲ ರಂಗದಲ್ಲೂ ಇರಬೇಕು ಅಂತಾರೆ ಆದರೆ ಸಿನಿಮಾ ರಂಗದಲ್ಲಿ ಕೆಲವರಿಗೆ ಮಾತ್ರ ಅವಕಾಶವಿರುತ್ತದೆ ಆ ರಂಗದಲ್ಲಿರುವತಕ್ಕಂತಹ ನಮಗೆ ಇಷ್ಟವಾಗಿರ್ತಕ್ಕಂತಹ ಅವರ ಸಿನಿಮಾವನ್ನು ನೋಡಲು ನಾವು ಅತಿ ಹೆಚ್ಚು ಸಂತೋಷವಾಗಿ ಇರುತ್ತದೆ ಎಂತಹ ಸಂದರ್ಭದಲ್ಲಾಗಿರಲಿ ಯಾವುದಾದ್ರೂ ಒಂದು ಸಾಂಗನ್ನು ಕೇಳ್ಬೇಕಾದ್ರೆ ಮನಸ್ಸು ಎಷ್ಟು ಇಂಪಾಗಿರುತ್ತದೋ ಸಿನಿಮಾ ಅಂದರೆ ಅದೊಂದು ಮರೆಯಲಾಗಿರ್ತಕ್ಕ ಮರೆಯಲಾಗದೇ ಇರತಕ್ಕಂತಹ ಸಂದರ್ಭ ಅಂತ ಹೇಳ್ಬೋದು ಸಿನಿಮಾ ಅಂದರೆ ಯಾವ ರೀತಿ ಇರತಕ್ಕಂತಹ ಸಂದರ್ಭ ಎಲ್ಲ ರೀತಿಯ ಸಂದರ್ಭದಲ್ಲೂ ನಮ್ಮ ಮನಸನ್ನು ಇಂಪಾಗಿ ಮಾಡುತ್ತದೆ ಕೆಲವೊಂದು ಹಾಡುಗಳನ್ನು ಕೇಳುತ್ತಿದ್ದರೆ ನಮ್ಮನ್ನು ನಾವೇ ಮರೆತು ಹೋಗುವಂತಹ ಸಿಚ ಸಂದರ್ಭಗಳನ್ನೂ ನಾವು ನೋಡಿದ್ದೀವಿ ನಮ್ಮ ನೋವನ್ನು ಸಹ ಕಾಣೆಯಾಗುವ ಥರ ಮಾಡುವ ಬಲ ಹಾಡುಗಳಿಗೆ ಸಿನಿಮಾಗಳಿಗೆ ಇದೆ